ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ನನಗೆ ಒಂದು ಕ್ರೀಮ್ ಕಾಣಿಸಿತು ಆ ಕ್ರೀಮ್ನ ಬಗ್ಗೆ ವಿಚಾರಿಸಿದಾಗ ಅವರು ಹೇಳಿದರು ಇದು ಒಂದು ಮುಖಕ್ಕೆ ಹಾಕುವಂತಹ ಕ್ರೀಮ್ ಇದನ್ನು ಮುಖಕ್ಕೆ ಹಾಕಿದರೆ ಮುಖ ತುಂಬ ಕಾಂತಿಯುತವಾಗಿ ಹೊಳೆಯುತ್ತದೆ ಇದರಿಂದಾಗಿ ತುಂಬ ಒಂದು ಸುಂದರವಾಗಿ ಕಾಣಿಸ್ತೇವೆ ನಮ್ಮ ತ್ವಚೆ ಕೂಡ ತುಂಬ ಚೆನ್ನಾಗಿರ್ತದೆ ನಯವಾಗಿ ಮೃದುವಾಗಿ ಇರ್ತದೆ ಅಂತ ಹೇಳಿದರು ಅಂಗಡಿ ಮಾಲೀಕರು ಅದಕ್ಕೆ ನಾನು ಅದನ್ನು ತಕ್ಕೊಂಡು ಬಂದೆ ಮತ್ತು ಉಪಯೋಗಿಸಲಿಕ್ಕೂ ಸಹ ಶುರು ಮಾಡಿದೆ ತುಂಬ ಚೆನ್ನಾಗಿದೆ ನನ್ನ ತ್ವಚೆ ಈಗ ತುಂಬ ಹೊಳಿತಾಯಿದೆ ತುಂಬ ಮೃದುವಾಗಿದೆ ನೋಡುವವರೆಲ್ಲ ಕೇಳ್ತಾರೆ ಏನನ್ನು ಉಪಯೋಗಿಸ್ತೀಯಾ ಯಾವ ಕ್ರೀಮನ್ನು ನೀನು ಬಳಸ್ತೀಯಾ ಅಂತ ನನಗೆ ಸಹ ಈ ಕ್ರೀಮ್ನ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡು ಬರಲಿಕ್ಕೆ ತುಂಬ ಖುಷಿ ಆಗ್ತದೆ ತುಂಬ ಚಂದ ಉಂಟು ಈ ಕ್ರೀಮ್ ಹಚ್ಚುವಾಗ ಏನು ಅಷ್ಟು ಗೊತ್ತಾಗುವುದಿಲ್ಲ ಮತ್ತು ಇದೊಂದು ಅಂದರೆ ನ್ಯಾಚ್ಚುರಲಾಗಿದೆ ಯಾವುದಂದ್ರೆ ಆರ್ಟಿಫಿಶಲ್ ಐಟಮ್ಸ್ ಎಲ್ಲ ಅಷ್ಟು ಉಪಯೋಗಿಸಿದ ಹಾಗೆ ಇಲ್ಲ ಇದು ಇದು ಕ್ರೀಮ್ನಲ್ಲಿ ತುಂಬ ಚೆನ್ನಾಗಿ ಉಂಟು ನನಗೆ ಖುಷಿಯಾಯ್ತು ಇದು ಕ್ರೀಮ್ನನ್ನು ನೋಡಿ ಮತ್ತು ಉಪಯೋಗಿಸಿ ಕೂಡ ಇಂಥದೇ ಬೇರೆ ಬೇರೆ ಥರದ ಕ್ರೀಮ್ಸ್ ಇದೆ ಆದರೆ ಇದರಷ್ಟು ಒಳ್ಳೆಯ ಬಾಳಿಕೆ ಅದು ಬರಲಿಲ್ಲ ನಾನು ಮುಂಚೆ ಸಹ ತುಂಬ ಕ್ರೀಮ್ಸನ್ನು ಉಪಯೋಗ ಮಾಡ್ತಾಯಿದ್ದೆ ಆದರೆ ಈಗ ಅಂಥ ಕ್ರೀಮ್ಗಳು ಬರೋದು ತುಂಬ ಕಮ್ಮಿ ಆದರೆ ನನಗೆ ಇದರಲ್ಲಿ ಇದನ್ನು ಉಪಯೋಗಿಸಿದ ನಂತರ ನನಗೆ ತುಂಬ ಖುಷಿ ಸಂತೋಷ ಎಲ್ಲ ಉಂಟು ನನ್ನ ಎಲ್ಲ ಗೆಳತಿಯರು ಎಲ್ಲ ಸಹ ಕೇಳ್ತಾಯಿದ್ದಾರೆ ಯ ಎಲ್ಲಿಂದ ತಕ್ಕೊಂಡದ್ದು ಯಾವ ಅಂಗಡಿಯಿಂದ ತಕ್ಕೊಂಡದ್ದು ಯಾವ ಯಾವ ಕಂಪಿನಿಯ ಕ್ರೀಮ್ ಅಂತ ನಾನು ಸಹ ಅದರ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿಯನ್ನು ಕೊಟ್ಟೆ ಇಂಥ ಕಂಪಿನಿಯ ಕ್ರೀಮ್ ನಾನು ಇದನ್ನು ತಗೊಂಡದ್ದು ಇದು ತುಂಬ ಚೆನ್ನಾಗಿದೆ ನೀವು ಸಹ ಉಪಯೋಗಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ನನಗೆ ಅವರು ಹೇಳಿದಾಗ ನನಗೆ ಸಹ ಒಂಥರ ಅವರಿಗೆ ಹೇಳುವಾಗ ನನಗೆ ಸಹ ಒಂಥರ ಖುಷಿ ಅಂದರೆ ನಾನು ಉಪಯೋಗಿಸಿದೆ ಚೆನ್ನಾಗಿದೆ ಅಂತ ಬೇರೇವರಿಗೂ ಸಹ ಹೇಳುವಾಗ ಒಂಥರ ನಮಗೂ ಒಂಥರ ಒಂದು ಖುಷಿ ಅಂತ ಅನಿಸ್ತದೆ ಬೇರೇವ್ರು ಉಪಯೋಗಿಸಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ